ನೀವು ಡ್ರಾಯಿಂಗನ್ನು ಶಾಲೆ ಅಥವಾ ಕಾಲೇಜುಗಳಲ್ಲಿ ಕಲ್ತಿದ್ದೀರಾ ಹಾನ್ ಹೌದು ನಾನು ಡ್ರಾಯಿಂಗ್ನ ಶಾಲೆಯಲ್ಲೇ ಕಲ್ತಿದ್ದು ಕಾಲೇಜ್ನಲ್ಲಿ ಕಲಿಯೋಕ್ಕೆಲ್ಲ ಸಮಯನೇ ಇರ್ತಿರಲಿಲ್ಲ ಯಾಕೆಂದ್ರೆ ಅಷ್ಟೊಂದು ಒದಿಸೋರು ನಮಗೆ ಕಾಲೇಜ್ಗಳಲ್ಲಿ ಹಾಗಾಗಿ ನಾನು ಶಾಲೆಯಲ್ಲಿಯೇ ನಾನು ಡ್ರಾಯಿಂಗ್ ಮೇಲೆ ಆಸಕ್ತಿ ಹುಟ್ಟಿದ್ದು ಹಾಗೆಯೇ ನಾನು ಸಮಯ ಖಾಲಿ ಇರುವಾಗ ನಾವು ಡ್ರಾಯಿಂಗ್ ಪೈಂಟಿಂಗ್ ಮಾಡ್ತಾಯಿದ್ದೆ ಕಲಾವಿದರಿಗೆ ಸಹಾಯ ಮಾಡುವ ಯಾವುದಾದರೂ ಒಳ್ಳೆಯ ಕಾಲೇಜ್ಗಳು ಕೋರ್ಸ್ಗಳು ಇವೆಯೇ ಹಾನ್ ಇದೆ ಅಲ್ಲ ಎಷ್ಟೊಂದಿವೆ ಇನ್ನೂ ನೀವು ಹತ್ತನೇ ತರಗತಿ ಆದ್ಮೇಲೆ ನೀವು ಆರ್ಟ್ಸ್ನ ತಗೊಂಡ್ರೆ ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಅಲ್ಲಿ ನಿಮಗೆ

ಡ್ರಾಯಿಂಗ್ನದ್ದು ಪೈಂಟಿಂಗ್ನಲ್ಲದು ಅದಕ್ಕೆ ಆದಂಥ ಒಂದು ಕೋರ್ಸ್ಗಳಿರುತ್ತೆ ನೀವು ಅದನ್ನ ಹೋದರೆ ನಿಮಗೆ ಅದರ ಮೇಲೆ ತುಂಬ ಆಸಕ್ತಿ ಇದ್ದರೆ ನಿಮ್ಮ ಅಲ್ಲಿ ಹೋದರೆ ನಿಮಗೆ ಸಾಧಿಸ್ಬೋದು ಸಾಧಿಸ್ಬೇಕಂತ ಇದ್ದರೆ ಕಲೆ ಆರ್ಟ್ನಲ್ಲೆಲ್ಲ ನೀವು ಕಲಾವೃತ್ತಿಗೆ ನಿಮ್ಮ ಕಲಾವೃತ್ತಿಗೆ ಗುರಿಗಳು ಅಥವಾ ಆಕಾಂಕ್ಷೆಗಳು ಇವೆಯೇ ಇಲ್ಲ ನನಗೆ ಆಕಾಂಕ್ಷೆ ಗುರಿ ಅಂತ ಏನಿಲ್ಲ ನನಗೆ ಸಮಯ ಖಾಲಿ ಇದ್ದಾಗ ನಾನು ಅದೊಂಥರ ಹಾಬಿ ಥರ ನನ್ರೆ ಡ್ರಾಯಿಂಗು ಪೈಂಟಿಂಗ್ ಆಯಿತು ನಾನು ಅದನ್ನು ಸಾಧ್ಸೆಬೇಕ್ ಸಾಧಿಸ್ಲೇಬೇಕು ಅಂತ ಏನು ನನಗಿಲ್ಲ ಅವುಗಳನ್ನು ಸಾಧಿಸಲು ನಿಮ್ಮ ಪ್ಲಾನ್ ಮಾಡುತ್ತಿದ್ದೀರಾ ನೋ ಇಲ್ಲ ಪ್ಲಾನ್ ಅಂತ ಏನೂ ಮಾಡುತ್ತಿಲ್ಲ